ನಮ್ಮ ಪ್ರದೇಶಕ್ಕೆ ಬರುತ್ತಿರುವ ಪ್ರವಾಸಿಗರ ಸಂಖ್ಯೆ ಬೆಳೆಯುತ್ತಿರುವಾಗ ಇರೋ ಸಂಪನ್ಮೂಲಗಳು ಸಾಕಾಗ್ತವಾ ಅಥ್ವಾ ಇಲ್ಲವಾ ಅಂದರೆ ವಸತಿ ಸಾರಿಗೆ ಮೂಲಭೂತ ವ್ಯವಸ್ಥೆ ಇವೆಲ್ಲವೂ ಕೂಡ ಸಾಕಾಗ್ತವಾ ಇಲ್ಲವಾ ಅನ್ನೋದನ್ನು ಇವಾಗ ಡಿಸ್ಕಸ್ ಮಾಡೋಣ ನಮ್ಮ ಕರ್ನಾಟಕ ಒಂದು ಪ್ರದೇಶ ಹಲವಾರು ಜಗತ್ತು ಅಂದರೆ ಬಹಳಷ್ಟು ವಿವಿಧ ಪ್ರದೇಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ನಮ್ಮದ್ರಲ್ಲಿ ಎಲ್ಲ ತರಹದ ಬೇರೆ ಬೇರೆ ರಾಜ್ಯಗಳಲ್ಲಿ ವೀಕ್ಷಿಸಬಾದಂತಹ ಕೆಲವೊಂದು ಪ್ರಕೃತಿ ವಿಸ್ಮಯಗಳನ್ನು ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೇ ನಾವು ನಾವು ವೀಕ್ಷಿಸ್ತೀವಿ ಈಗ ಫಾರ್ ಎಕ್ಸಾಂಪಲ್ ಮಂಗಳೂರಿನ ಸಮುದ್ರ ಆಗಿರ್ಬೋದು ಬೀಚ್ ಆಗಿರ್ಬೋದು ಶಿವಮೊಗ್ಗ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಲೆನಾಡು ಆಗಿರ್ಬೋದು ಮತ್ತು ಚಿತ್ರದುರ್ಗದಂತಹ ಗುಡ್ಡಗಾಡು ಪ್ರದೇಶಗಳಾಗಿರ್ಬೌದು ಹಾಗೂ ಹಂಪಿ ಹೊಸಪೇಟೆ ಈ ತರಹದ ಐತಿಹಾಸಿಕ ಸ್ಮರಣೀಯ ಕ್ಷೇತ್ರಗಳಾಗಿರ್ಬೋದು ಮತ್ತು ಬಹಳಷ್ಟು ದೇವಸ್ಥಾನಗಳು ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಸರ್ವೇಸಾಮಾನ್ಯವಾಗಿ ಕಂಡು ಬರುತ್ತವೆ ಇದರಲ್ಲಿ ಪ್ರಮುಖವಾಗಿ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇರೋ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಹೌದು ನಮ್ಗೆ ಈಗ ಸದ್ಯಕ್ಕೆ ಬಹಳಷ್ಟು ಪ್ರವಾಸಿಗರು ಹೋಗ್ತಾ ಇದ್ದಾರೆ ಹೌದು ಬಟ್ ಅದಕ್ಕೆ ತಕ್ಕನಾಗಿ ಈಗ ಎಲ್ಲ ಕಡೆ ಗೌರ್ಮೆಂಟು ಪ್ರವಾಸಿ ತಾಣಗಳಾಗಿರ್ಬೋದು ಲಾಡ್ಜ್ಗಳಾಗಿರ್ಬೋದು ರೂಮ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ವ್ಯವಸ್ಥೆ ಮಾಡಿದೆ ಆದರೆ ನಮ್ಮ ಗೌರ್ಮೆಂಟು ಇನ್ನೂ ಸ್ವಲ್ಪ ಕೇರ್ ತೊಗೊಂಡುಬಿಟ್ಟು ಇವಕ್ಕೆಲ್ಲ ಇನ್ನೂ ಹೆಚ್ಚಿನದಾದಂತಹ ಪ್ರವಾಸಿ ಗೃಹಗಳನ್ನು ಅದು ಕಡಿಮೆ ರೇಟ್ನಲ್ಲಿ ಸಿಗೋ ಥರ ಮಾಡೋದಾಗಿರ್ಬೋದು ಅಥವಾ ಈ ಟ್ರಾನ್ಸ್ಪೋರ್ಟೇಷನ್ ಸರ್ವೀಸನ್ನು ಈ ಥರ ಪ್ರವಾಸಿ ತಾಣಗಳಿಗೆ ಹೆಚ್ಚಿಗೆ ಮಾಡೋದಾಗಿರ್ಬೋದು ಅಥವಾ ಬೇರೆ ಕಡೆಯಿಂದ ಬಂದಿರೋರಿಗೆ ಫ್ರೀ ಟೂರಿಸ್ಟ್ ಗೈಡ್ಸನ್ನ ನೇಮಿಸೋದರಿಂದ ಆಗಿರ್ಬೋದು ಈ ಥರದ್ರಿಂದ ಎಲ್ಲ ಇನ್ನೊಂದು ಸ್ವಲ್ಪ ಕೆಲಸಗಳನ್ನ ಮಾಡಿದರೆ ನಮ್ಮ ಪ್ರವಾಸಿ ತಾಣಗಳಲ್ಲಿ ಇರೋ ಅಂತಹ ವಸತಿ ಸಾರಿಗೆ ಮೂಲಭೂತ ಸೌಲಭ್ಯ ಎಲ್ಲವನ್ನೂ ಕೂಡ ಇನ್ನೂ ಕೂಡ ಹೆಚ್ಚಿಸ್ಬೋದು ಮತ್ತು ಇನ್ನೂ ಜಾಸ್ತಿ ಅಂದರೆ ಇನ್ನೂ ಹೆಚ್ಚಿಗೆ ಪ್ರಮಾಣದ ಪ್ರವಾಸಿಗರನ್ನ ಕೂಡ ಆಕರ್ಷಿಸೋದರಲ್ಲಿ ಸಾಧ್ಯವಾಗುತ್ತೆ ಈ ಕ್ರಮಗಳನ್ನು ಆದಷ್ಟು ಬೇಗ ನಮ್ಮ ಸರ್ಕಾರ ಕೈಗೊಳ್ಳಬೇಕು ಅಂತ ಆಶಿಸ್ತೇನೆ